ನಾನು ನನ್ನ ಬಿಡುವಿನ ಸಮಯದಲ್ಲಿ ಹೆಚ್ಚಾಗಿ ನನ್ನ ಸ್ನೇಹಿತನ ಮನೆಯ ಗದ್ದೆಯಲ್ಲಿ ಕೆಲಸ ಮಾಡಲು ಹೋಗ್ತೇನೆ ಆದರೆ ನಾನು ಯಾವಾಗಲೂ ಹೋಗ್ತೇನೆ ಅಂತ ಹೇಳಿ ಅಲ್ಲ ಕೆಲವೊಂದು ಭಾನುವಾರ ರಜೆ ಟೈಮಲ್ಲಿ ಅಲ್ಲಿ ಹೋಗ್ತೇನೆ ನನ್ನ ಸ್ನೇಹಿತನಿಗೂ ಬೇಸಾಯ ಮಾಡುವುದಂತ ಹೇಳಿದರೆ ತುಂಬಾನೇ ಇಷ್ಟ ಹಾಗೆಯೇ ಅವರದ್ದು ಒಂದು ಎಕರೆಯಾಗುವಷ್ಟು ಕೃಷಿ ಭೂಮಿ ಕೂಡ ಇದೆ ಆ ಕೃಷಿ ಭೂಮಿಯಲ್ಲಿ ಹೆಚ್ಚೇನೂ ಬೆಳೆಯಲ್ಲ ಆದರೂ ಮನೆಗೆ ಬೇಕಾಗುವಷ್ಟು ಹಾಗೆ ಮಿಕ್ಕಿದರೆ ಮಾರಾಟ ಮಾಡುವಷ್ಟು ಭತ್ತ ಹಾಗೂ ತರಕಾರಿಗಳನ್ನು ಅವನು ಬೆಳಿತಾನೆ ನನಗೆ ಅಷ್ಟು ಕೃಷಿಯ ಬಗ್ಗೆ ತಿಳುವಳಿಕೆ ಇಲ್ಲ ಆದರೂ ಕೂಡ ಸ್ನೇಹಿತನಿಗೆ ಸಹಾಯವಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಸ್ವಲ್ಪ ವ್ಯಾಯಾಮ ಕೂಡ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿಗೆ ಹೋಗ್ತೇನೆ ತರಕಾರಿಗಳನ್ನ ಬೆಳಿಯೊ ಮೊದಲು ಈ ಮಣ್ಣನ್ನು ಹದ ಮಾಡುವುದು ಅಂತ ಹೇಳ್ತಾರಲ್ಲ ಆ ಕಾರ್ಯವನ್ನು ಮಾಡ್ತೇನೆ ನಾನು ಹಾಗೆಯೇ ತರಕಾರಿ ಬೀಜಗಳನ್ನು ಬಿತ್ತೋದು ಇರ್ಬೋದು ಹಾಗೆ ಕಳೆಗಳನ್ನು ಕೀಳುವಂಥದ್ದು ಆಗಿರ್ಬೋದು ಇಂತಹ ಕೆಲಸಗಳನ್ನು ಕೂಡ ನಾನು ಕಲ್ತಿದ್ದೇನೆ ನನಗೆ ಕೀಟನಾಶಕಗಳನ್ನು ಸಿಂಪಡಿಸೋ ಅಂಥ ಕಾರ್ಯ ಬರಲ್ಲ ಅದಿನ್ನೂ ಕಲಿತಿಲ್ಲ ಇನ್ನು ಮುಂದೆ ಕಲಿಯಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಈ ಅನಾವಶ್ಯಕ ಬೆಳೆಯೋ ಅಂತಹ ಕಳೆ ಗಿಡಗಳನ್ನು ಕೀಳುವಂಥ ಕೆಲಸ ನಾನು ಮಾಡಿಯೇ ಮಾಡ್ತೇನೆ ಹಾಗೆಯೇ ಬೆಳೆಗಳಿಗೆ ನೀರು ಕೊಡುವಂಥ ಕೆಲಸವನ್ನು ಕೂಡ ನನ್ನ ಫ್ರೀ ಟೈಮಲ್ಲಿ ಮಾಡ್ತೇನೆ ಈ ಇಂಥ ಕೆಲಸ ಅಂತ ಹೇಳಿದರೆ ತುಂಬಾನೇ ನನಗೆ ಇಷ್ಟ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆಯೇ ಈ ದೇಹಕ್ಕೆ ವ್ಯಾಯಾಮ ಆದ ಹಾಗೆಯೂ ಕೂಡ ಆಗತ್ತೆ ಶುದ್ಧವಾದ ಗಾಳಿಯಾಗಿರ್ಬೋದು ಅಥವಾ ನಾವು ಕೆಲಸ ಮಾಡುವಾಗ ಸೂರ್ಯನ ಬಿಸಿಲಿಗೆ ಮೈ ಒಡ್ಡುವುದು ಆಗಿರ್ಬೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದಿನ ನಾವು ಎ ಸಿಯಲ್ಲಿ ಬೆವರು ಸುರಿಸದೆ ಮಾಡುವಂಥ ಕೆಲಸದಿಂದ ನಮಗೆ ದೇಹ ಜಡ್ಡುಗಟ್ಟಿದಂತಾಗಿರ್ತದೆ ಆದರೆ ಇಂಥ ಕೆಲಸ ಮಾಡಿದಾಗ ಸೂರ್ಯನ ಬೆಳಕಿಗೆ ನಮ್ಮ ಮೈಯೊಡ್ಡಿ ಬೆವರು ಸುರಿದು ಒಂಥರ ಉಲ್ಲಾಸವನ್ನು ಕೂಡ ಕೊಡುತ್ತೆ ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ಇಂಥ ಕೆಲಸ ಹೇಳಿದರೆ